ಮಲಬದ್ಧತೆ ಅನ್ನುವಂತದ್ದು ಈ ಜನ ಸಾಮಾನ್ಯರಲ್ಲಿ ಮೂಡಿಬರುವಂತ ಒಂದು ಸಾಮಾನ್ಯ ಕಾಯಿಲೆ ಆಗಿದೆ ಈ ಮಲಬದ್ಧತೆಯಿಂದ ಸಾವಿರಾರು ರೋಗಗಳು ಸೃಷ್ಟಿಯಾಗ್ತದಂತೆ ಅದರಲ್ಲಿ ಕ್ಯಾನ್ಸರ್ ಆಗಿರ್ಬೋದು ತೂಕ ಜಾಸ್ತಿ ಆಗಿರ್ಬೋದು ಥೈರೈಡ್ ಅಸ್ತಮ ಬಿ ಪಿ ಮಾನಸಿಕ ತೊಂದರೆ ಪ್ಯಾನಿಕ್ ಅಟ್ಯಾಕಿನಂತಹ ಕಾಯಿಲೆಗಳು ಈ ಮಲಬದ್ದತೆಯಿಂದ ಸೃಷ್ಟಿಯಾಗ್ತದೆ ಈ ಮಲಬದ್ದತೆಗೆ ಕಾರಣ ಏನಂದ್ರೆ ತಡವಾಗಿ ನಿದ್ರೆ ಮಾಡುವುದು ಈಗ ಕೆಲವರು ಈಗಿನ ಜನರೆಲ್ಲ ಲೇಟ್ ಆಗಿಯೇ ಮಲಗ್ತಾರೆ ಒಂದು ಹನ್ನೆರಡು ಗಂಟೆ ತನಕ ಎಲ್ಲರು ಎಚ್ಚರಿರ್ತಾರೆ ಹನ್ನೆರಡು ಗಂಟೆ ನಂತರವೆ ಎಲ್ಲರು ಮಲಗೋದು ಇದು ಒಂದು ಈ ಮಲಬದ್ಧತೆ ಬರಲಿಕ್ಕೆ ಕಾರಣ ಆಗ್ತದೆ ನಂತರ ಮೈದಾ ಹಿಟ್ಟಿನ ಪದಾರ್ಥಗಳನ್ನು ತಿನ್ನೋದು ಈ ಪಿಜ್ಜಾ ಆಗಿರ್ಬೋದು ಅಥವಾ ಈ ಪರೋಟ ಪಪ್ಸ್ ಇಂಥ ಪದಾರ್ಥಗಳು ಮೈದಾ ಹಿಟ್ಟನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ವಸ್ತುಗಳಿಗೆ ಬಳಸ್ತಾರೆ ಈ ವಸ್ತುಗಳನ್ನು ತಿನ್ನೋದರಿಂದ ಸಹ ಒಂದು ಮಲಬದ್ದತೆ ಬರಲಿಕ್ಕೆ ಕಾರಣ ಆಗ್ತದೆ ನಂತರ ನೀರನ್ನು ಕಮ್ಮಿ ಸೇವನೆ ಮಾಡುವುದು ಮತ್ತೆ ಚಹಾ ಕಾಫಿ ಅಂತ ಪದಾರ್ಥಗಳನ್ನು ಹೆಚ್ಚು ಕುಡಿಯೋದು ಇದರಿಂದ ಮಲಬದ್ಧತೆಗೆ ಮುಖ್ಯ ಕಾರಣ ಅಂತ ಹೇಳಬಹುದು ನಂತರ ಮನೆಮದ್ದು ಏನೆಂದರೆ ಬೆಟ್ಟದ ನೆಲ್ಲಿಕಾಯಿ ಈ ಬೆಟ್ಟದ ನೆಲ್ಲಿಕಾಯಿಂದ ಮನ್ ಮಲಬದ್ಧತೆ ಮಾತ್ರ ಕಮ್ಮಿ ಆಗುವುದಲ್ಲ ಅನೇಕ ಕಾಯಿಲೆಗಳಿಗೆ ಕಡಿಮೆ ಆಗುವ ಮೂಲ ಔಷಧಿ ಈ ನೆಲ್ಲಿ ನೆಲ್ಲಿಕಾಯಿ ಅಂತ ಹೇಳ್ಬೋದು ಇದನ್ನು ಆಯುರ್ವೇದಲ್ಲಿ ಇದಕ್ಕೆ ಒಂದು ಒಳ್ಳೆ ಸ್ಥಾನಮಾನವಿದೆ ಈ ನೆಲ್ಲಿಕಾಯಿಯ ಜ್ಯೂಸ್ ಮಾಡಿ ಕುಡಿಯುವುದರಿಂದ ಸಹ ಈ ಮಲೆಬದ್ದತೆಯನ್ನು ಕಡಿಮೆ ಮಾಡಬಹುದು ನಂತರ ರಾತ್ರಿ ಮಲಗೋಕ್ಕಿಂತ ಒಂದೂವರೆ ಗಂಟೆಯ ಮೊದಲು ಈ ಜೀರಿಗೆಯನ್ನು ಒಂದು ಅರ್ಧ ಲೀಟರ್ ನೀರಿಗೆ ಹಾಕಿ ಕುದಿಸಿ ಕುಡಿಬೇಕು ಒಂದು ಇನ್ನೂರು ಎಮ್ ಎಲ್ಲಿನಷ್ಟು ಕುಡಿಬೇಕು ಇದು ಮಲಗೋಕ್ಕಿಂತ ಒಂದುವರೆ ಗಂಟೆಯ ಮೊದಲು ಮತ್ತೆ ಆ ಮೂತ್ರವಿಸರ್ಜನೆಯನ್ನು ಮಾಡಿ ನಂತರ ಮಲಗಬೇಕು ಇದರಿಂದ ಈ ಕರಳು ಸಹ ಶುದ್ದೀಕರಣ ಆಗ್ತದೆ ಮತ್ತೆ ಮಲಬದ್ದತೆಗೆ ಸಹ ಒಂದು ನಿವಾರಣೆ ಅಂತ ಹೇಳ್ಬೋದು ಇದನ್ನು ಬಿಟ್ಟು ಬೇರೇನಂದರೆ ಈ ಬೂದು ಕುಂಬಳಕಾಯಿಯ ಜ್ಯೂಸು ಈ ಬೂದು ಕುಂಬಳಕಾಯಿ ಎಲ್ಲಿ ಬೇಕಾದರು ಸಿಗ್ತದೆ ನಂತರ ಸೋರೆಕಾಯಿ ಜ್ಯೂಸ್ ಆಗಿರ್ಬೋದು ಮತ್ತೆ ಎಳನೀರು ಎಳನೀರು ಸಹ ಎಲ್ಲರ ಮನೆಯಲ್ಲಿ ಇರ್ತದೆ ಈ ಎಳನೀರು ಕುಡಿಯುದರಿಂದ ಸಹ ಈ ಮಲಬದ್ಧತೆಗೆ ನಿವಾರಣೆ ಅಂತ ಹೇಳ್ಬೋದು ನಂತರ ಈ ಆಹಾರ ನಾವು ಏನು ಸೇವಿಸ್ತೇವೆ ಈಗ ಸಾರು ವ ಸಾಂಬಾರ್ ಎಲ್ಲ ಸೇವಿಸ್ತೇವೆ ಈ ಸಾರು ಸಾಂಬಾರಿಗೆ ನಾವು ಹೆಚ್ಚಿನಷ್ಟು ಸೊಪ್ಪು ತರಕಾರಿಗಳನ್ನು ಹಾಕಿ ಸೇವನೆ ಮಾಡಬೇಕು ಈಗಿನ ಕಾಲದಲ್ಲಿ ಎಲ್ಲರು ಮೀನು ಕೋಳಿ ಇಲ್ಲದಿದ್ದರೆ ಯಾರು ಊಟ ಮಾಡೋದಿಲ್ಲ ಅದಕ್ಕೆ ಈ ಮಲಬದ್ಧತೆಗಳು ಹೆಚ್ಚು ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ನಾವು ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ ಇದಕ್ಕೆ ನಿವಾರಣೆಯನ್ನು ತಂದುಕೊಳ್ಳಬಹುದು ನಂತರ ಈ ಅಗಸೆ ಚಟ್ನಿ ಸನ್ಫ್ಲವರ್ ಚಟ್ನಿ ಹೀಗೆ ಸಾಂಪ್ರದಾಯಿಕವಾಗಿ ತಯಾರಿಸಿದ ಉಪ್ಪಿನಕಾಯಿ ಸಾಂಪ್ರದಾಯಿಕವಾಗಿ ತಯಾರಿಸಿದ ಉಪ್ಪಿನಕಾಯಿ ಅಂದರೆ ಮನೆಯಲ್ಲೆ ತಯಾರಿಸಿದ ಉಪ್ಪಿನಕಾಯಿ ಅಂಗಡಿಯಿಂದ ತಂದದ್ದಲ್ಲ ಅಂಗಡಿಯಿಂದ ತಂದದ್ರಲ್ಲಿ ಈ ಅದು ಹಾಳಾಗಬಾರ್ದಂತ ಅದಕ್ಕೆ ಒಂದು ಎಂತಾದ್ರೂ ಒಂದು ಪುಡಿ ಹುಡಿ ಸೇರಿಸ್ತಾರೆ ಇದರಿಂದ ಅದು ತುಂಬಾ ಸಮಯ ಹಾಳಾಗದಾಗೆ ಬರ್ತದೆ ಅದರಿಂದ ಸಹ ನಮಗೆ ಸೈಡ್ ಎಫೆಕ್ಟ್ ಇದೆ ಮನೆಯಿಂದ ಮನೆಯಲ್ಲೆ ತಯಾರಿಸಿದ ಉಪ್ಪಿನಕಾಯಿ ಸೇವಿಸಿದರೆ ಈ ಮಲಬದ್ಧತೆಗೆ ಒಂದು ನಿವಾರಣೆ ಆಗ್ಬೋದು ನಂತರ ಇದಕ್ಕೆ ಮೂಲ ಕಾರಣಗಳೆಂದರೆ ಈ ಪಿಝಾ ಬರ್ಗರ್ ಮತ್ತೆ ಫಾಸ್ಟ್ ಫುಡ್ಡು ಇದನ್ನು ಸೇವಿಸೋದ್ರಿಂದ ಈ ಮಲಬದ್ಧತೆ ಕಾರಣ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಮತ್ತೆ ಕೂಲ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸಲ್ಲಿ ಈ ಕಾರ್ಬನ್ ಅಂತ ಅಂಶ ಹಾಕ್ತಾರೆ ಅದಕ್ಕೆ ಅದು ನಮಗೆ ಸೈಡ್ ಎಫೆಕ್ಟ್ ಆಗ್ತದೆ ಅದರಿಂದ ಸಹ ನಮಗೆ ಈ ಮಲಬದ್ದತೆ ಆಗಲಿಕ್ಕೆ ಕಾರಣ ಆಗ್ತದೆ ನಂತರ ರಾತ್ರಿ ತಡವಾಗಿ ಮಲಗುವುದು ಈಗ ಎಲ್ಲಾರು ರಾತ್ರಿ ತಡವಾಗಿ ಮಲಗ್ತಾರೆ ಮತ್ತೆ ಬೆಳಿಗ್ಗೆ ಸಹ ತಡವಾಗಿ ಏಳುವುದು ಇದು ಸಹ ಒಂದು ಕಾರಣ ಇದಕ್ಕೆ ನಿವಾರಣೆ ಆಗಲಿಕ್ಕೆ ನಾವು ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡೋದ್ರಿಂದ ಈ ಮಲಬದ್ಧತೆಯಲ್ಲಿಂದ ನಿವಾರಣೆ ತಂದುಕೊಳ್ಬೋದು